ಹಾಸ್ಪಿಟಲ್ ಏನು ರೀ ನಾವು ಪೇಷಂಟ್ ರೀ ಏನು ಇಲ್ರಿ ನಮ್ದು ಬರೆ ತಲೆ ನೂವ್ಸ್ತೈತಿ ಆರಾಮು ಇರಾಂಗ ಇಲ್ಲ ಮೇಗ ಮೇಗಾ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿತ್ತ್ ರೀ ಹಾಸ್ಪಿಟಲ್ನ ದೂರ ಇರ್ತವ್ರಲ್ಲಾ ಸೊಲ್ಪ ಬರಾಕ ಇದನ್ನ ಆಗ್ತೈತಿ ಹಂಗೆ ಏನಾರ ಕ್ಲಿನಿಕ್

ಆಯ್ತು ರೀ ನಿಮ್ದು ಎಷ್ಟು ರೀ ಇರ್ತವು ರೀ ಆಸ್ಪೆಟಲ್ದ ಚಾರ್ಜ್ ಎಷ್ಟು ಹಾಂ ಹಾಂ ಆಯ್ತು ಆಯ್ತು ರೀ ಹಾಂ ಯಾವಾಗ ಬರ್ಬೇಕು ರೀ ನಾಳೆ ಹಾಂ ನಾಳೆ ಬರುಣ ರೀ ಹಾಂ ರೀ ಅಷ್ಟೊನ್ ತಕ್ಕ ಟ್ಯಾಬ್ಲೆಟ್ಸ್ ಯಾವ್ಯಾವ ಬೇಕು ಹಾಂ ಯಾವ್ಯಾವ ಇದ್ರ ಕೊಡ್ತೀರ ಏನು ರೀ ಅಲ್ಲೆ ಬರ್ಬೇಕು ರೀ ಹಾಂ ಹಾಂ ಆಯ್ತು ತಗೋ ರೀ ಬರ್ತೀವಿ ಆಯ್ತು ಆಯ್ತು ಬರ್ತೀವಿ